ಭಾರತದಲ್ಲಿ ಹಲವಾರು ಕ್ರೀಡೆಗಳಿವೆ ಹೇಳುವುದಾದ್ರೆ ಹಾಕಿ ನಮ್ಮ ಭಾರತದ ರಾಷ್ಟ್ರ ರಾಷ್ಟ್ರೀಯ ಕ್ರೀಡೆ ಅದಲ್ಲದೇ ಭಾರತದಲ್ಲಿ ಕ್ರಿಕೆಟ್ ಆಡ್ತಾರೆ ಸದ್ಯಕ್ಕೆ ಈಗ ಫುಟ್ಬಾಲ್ ಕೂಡ ಒಂದು ಹಂತದಲ್ಲಿ ಮಿಂಚಲಿಕ್ಕೆ ಸ್ಟಾರ್ಟ್ ಆಗಿದೆ ಭಾರತದ ಫುಟ್ಬಾಲ್ ತಂಡ ಕೂಡ ಸ್ವಲ್ಪ ಹೆಸರು ಮಾಡಲಿಕ್ಕೆ ಆರಂಭಿಸಿದೆ ವಾಲಿಬಾಲ್ ಆಡ್ತಾರೆ ಭಾರತದಲ್ಲಿ ಕಬಡ್ಡಿ ಕೂಡ ಇತ್ತೀಚೆಗಷ್ಟೇ ತನ್ನ ಪ್ರಚಲಿತದಲ್ಲಿದೆ ಯಾಕೆಂದರೆ ಪ್ರೊ ಕಬಡ್ಡಿ ಅದೆಲ್ಲ ಬಂದು ಈಗ ಇರಾನ್ ಪಾಕಿಸ್ತಾನ್ ಕೂಡ ಕಬಡ್ಡಿಯಲ್ಲಿ ಆಡ್ತಾ ಇದೆ ಆದರೆ ನನ್ನ ಪ್ರಕಾರ ಭಾರತದ ಯಾವ ಕ್ರೀಡೆಗೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಗುರುತಿಸುವಿಕೆ ಅಗತ್ಯವಿದೆ ಅಂತ ಕೇಳಿದರೆ ನಾನು ಸದ್ಯದ ಪರಿಸ್ಥಿತಿಯಲ್ಲಿ ಹೇಳ್ತೇನೆ ಖೋ ಖೋ ಅಂತ ಯಾಕೆಂದರೆ ಖೋ ಖೋ ಒಂದು ಗ್ರಾಮೀಣ ಕೀಡೆ ಕ್ರೀಡೆ ಇದು ಭಾರತೀಯ ಇದೀಗ ಗ್ರಾಮೀಣ ಮಟ್ಟದಲ್ಲಿ ಇದೀಗ ಇಲ್ಲಿ ಸದ್ಯ ಹೆಸರು ಪಡೆದಿದೆ ಆದರೆ ಖೋ ಖೋ ಅಂತ ಬಂದಾಗ ಯಾಕೋ ಅನಿಸ್ತದೆ ರಾಜ್ಯಮಟ್ಟದಲ್ಲೇ ಇದನ್ನು ಸರಿಯಾಗಿ ಗುರುತಿಸಲಿಲ್ಲ ಆದ್ದರಿಂದ ಇದು ರಾಷ್ಟ್ರಮಟ್ಟದಲ್ಲಿ ಅಷ್ಟು ಪ್ರಚಲಿತದಲ್ಲಿ ಇಲ್ಲ ಕೆಲವರಿಗೆ ಖೋ ಖೋ ಅಂದರೆ ಏನು ಅಂತಲೇ ಗೊತ್ತಿಲ್ಲ ಸೊ ನಾನು ಹೇಳುವುದು ಏನೆಂದರೆ ಈ ಖೋ ಖೋ ಏನುಂಟು ಅದೀಗ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಗುರುತಿಸುವಿಕೆ ಅಗತ್ಯವಿದೆ ಅದಕ್ಕಿಂತ ಮೊದಲು ಅದು ರಾಜ್ಯಮಟ್ಟದಲ್ಲಿ ರಾಷ್ಟ್ರಮಟ್ಟದಲ್ಲಿ ಅದು ಪ್ರಚಲಿತದಲ್ಲಿ ಬರಬೇಕು ಆಗ ಸಂದರ್ಭದಲ್ಲಿ ಮಾತ್ರ ಆ ಈ ಖೋ ಖೋವು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಗುರುತಿಸಲು ಸಾಧ್ಯವಾಗುವುದೆಂದು ನನ್ನ ಅಭಿಪ್ರಾಯ